ಐದು ಎಪ್ರಿಲ್ ಎರಡು ಸಾವಿರದ ಎರಡು ಮತ್ತು ಒಂದು ಒಂದು ಎರಡು ಸಾವಿರದ ಒಂದು ನಾಲ್ಕು ಐದು ಎರಡು ಸಾವಿರದ ಎರಡು ಎರಡು ಅಕ್ಟೋಬರ್ ಎರಡು ಸಾವಿರದ ಆರು